ನಾನು ಕೋಲಾರ ಜಿಲ್ಲೆಯ ಕೋಲಾರ ತಾಲ್ಲೂಕಿನ ಮಣಿಗಟ್ಟ ಮುಖ್ಯ ರಸ್ತೆಯ ಮೂರ್ತಿ ಕುಂಟೆ ಎಂಬ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದು ನಮ್ಮ ಊರು ನನಗೆ ಇನ್ನೂ ಹೆಚ್ಚಿನ ಒಂದು ಸಂಗತಿಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ಳಬಹುದು ಏಕೆಂದರೆ ನನ್ನ ಬಾಲ್ಯದ ನೆನಪುಗಳು ನನ್ನ ಶಾಲೆಯ ಸ್ನೇಹಿತರ ಜೊತೆ ಕಳೆದ ದಿನಗಳು ಅದರಲ್ಲೂ ಸಹ ನಾನು ಎಂಟರಿಂದ ಹತ್ತನೇ ತರಗತಿವರೆಗೂ ನಾನು ಪಕ್ಕದ ಊರಿನ ಹಣ್ಣಿ ಹಳ್ಳಿ ಎಂಬ ಐ ಸ್ಕೂಲಿನಲ್ಲಿ ಓದುತ್ತಿದ್ದೆ ಆ ಸಮಯದಲ್ಲಿ ನಾನು ನನ್ನ ಸ್ನೇಹಿತರ ಜೊತೆ ಕಳೆದಂಥ ಕೆಲವು ನೆನಪುಗಳು ಅಲ್ಲಿನ ಒಂದು ಸ್ಥಳ ನನಗೆ ಇಂದಿಗೂ ಮರೆಯಲಾರದ ಒಂದು ಸಂಗತಿ ಎಂದು ಹೇಳಬಹುದು ಮೆಚ್ಚಿನ ಸಂಗತಿ ಅಂತ ಹೇಳಬಹುದು ಏಕೆಂದರೆ ಅಲ್ಲಿ ನಾವು ಊರಿಗೆ ಊರಿಂದ ಆಚೆ ಒಂದು ಕಿಲೋಮೀಟರ್ ಆಚೆ ಸೆಂಟರಲ್ಲಿ ಅಂದರೆ ಸುತ್ತಮುತ್ತ ಹಳ್ಳಿಗಳು ಮಧ್ಯದಲ್ಲಿ ಒಂದು ರೀತಿಯ ಕಾಡಿನ ವಾತಾವರಣ ಆ ಕಾಡಿನ ವಾತಾವರಣದಲ್ಲಿ ನಮ್ಮ ಹಾಸ್ಟೆಲ್ ಇದ್ದಿತ್ತು ಸರ್ಕಾರಿ ಹಾಸ್ಟೆಲ್ ಆ ಹಾಸ್ಟೆಲ್ನಲ್ಲಿ ಬಾಲಕರು ವಿದ್ಯಾರ್ಥಿಗಳಿಗಾಗಿತ್ತು ಆ ಹಾಸ್ಟೆಲ್ನಲ್ಲಿ ನಾವು ಅಲ್ಲಿನ ವಾರ್ಡನ್ನ ಕಣ್ಣು ತಪ್ಪಿಸಿ ಗೋಡೆಯನ್ನು ಧುಮುಕಿ ಅಲ್ಲಿನ ಪಕ್ಕದ ತೋಟದಲ್ಲಿ ಕ್ಯಾರೆಟ್ ಕ್ಯಾರೆಟ್ ಕಳ್ಳತನ ಅದೇ ರೀತಿ ಮಾವಿನಹಣ್ಣು ಕಳ್ಳತನ ಆಗಿರಬಹದು ಅದೇ ರೀತಿ ಪರಂಗಿ ಹಣ್ಣು ಕಳ್ಳತನ ಆಗಿರಬಹುದು ಈ ರೀತಿ ಎಷ್ಟೋ ಸಾರಿ ಅವರಿಗೆ ಸಿಕ್ಕಿದ ಸಿಗದ ಹಾಗೆ ಹೋಗಿ ಬಂದು ರಾತ್ರಿ ಹೊತ್ತು ಜೇನನ್ನು ಸುಟ್ಟು ತಿಂದು ಈ ರೀತಿ ಅನೇಕ ರೀತಿಯ ಅನೇಕ ರೀತಿಯ ಅನೇಕ ರೀತಿಯ ಬಜ್ಜಿ ಬಜ್ಜಿ ಬೋಂಡ ಆಗಬಹುದು ಹೊರಗಡೆ ಹೋದ ನೆನಪುಗಳು ಅಲ್ಲಿ ಅಷ್ಟೊತ್ತಿನಲ್ಲಿ ರಾತ್ರಿ ಹೊತ್ತು ಹೋಗಿ ನಾವು ಕಳ್ಳತನ ಮಾಡಿ ಬಂದು ತಿಂದಂತಹ ಇಲಿ ಈ ಕಳ್ಳ ಇದು ಇಲಿ ಆಟ ಆಗಬಹುದು ಇಲಿಯ ಬೇಟೆ ಆಗಬಹುದು ಈ ರೀತಿ ಎಲ್ಲ ರೀತಿಯ ಒಂದು ಕುಚೇಷ್ಟೆಗಳನ್ನು ಮಾಡಿ ನಾವು ನಮ್ಮ ವಿದ್ಯಾರ್ಥಿ ನಮ್ಮ ಸ್ನೇಹಿತರ ಜೊತೆ ಕಳೆದಂತಹ ಸಮಯವು ಮೆಚ್ಚಿನ ಸಂಗತಿ ಎಂದು ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿ ನಮ್ಮ ಊರಿನ ಶಾಲೆಯ ಆವರಣ ಆ ಶಾಲೆಯ ಆವರಣದಲ್ಲಿ ಒಂದು ಒಮ್ಮೆ ಕುಂಟೆಬಿಲ್ಲೆ ಆಡುತ್ತಿದ್ದೆವು ಆ ಕುಂಟೆಬಿಲ್ಲೆ ಆಡುತ್ತಿದ್ದಾಗ ನಾನು ನನ್ನ ಗೆಳತಿಯಾದ ಪವಿತ್ರ ಎಂಬ ಒಬ್ಬ ಗೆಳತಿಯ ಜೊತೆ ಕುಂಟೆ ಮೂಟೆ ಆಟಾಡಕೊ ಕುಂಟೆಬಿಲ್ಲೆ ಆಟಾಡುತ್ತಿದ್ದೆ ಆ ಒಂದು ನೆನಪು ನನಗೆ ಈಗಲೂ ಸಹ ಮೈ ಜುಮ್ಮೆನಿಸುತ್ತದೆ ಆ ರೀತಿಯ ಒಂದು ಸಂಗತಿಯನ್ನು ನಾನು ಇಂದು ಸಹ ನೆನೆಯುತ್ತೇನೆ ಏಕೆಂದರೆ ನಾನು ಅವಳನ್ನು ತುಂಬ ಇಷ್ಟಪಡುತ್ತಿದ್ದೆ ಈಗಲೂ ಸಹ ಇಷ್ಟಪಡುತ್ತೇನೆ ಆದರೆ ಅವಳಿಗೆ ಮದುವೆಯಾಗಿ ಒಂದು ಮಗು ಆಗಿದೆ ಬೇರೆ ಒಬ್ಬರ ಜೊತೆ ಮದುವೆ ಆಯಿತು ಬಟ್ ಹಾಗೆನೇ ಒಂದು ಬಾಲ್ಯದ ಒಂದು ಆಟ ಪಾಠ ಆ ನೆನಪುಗಳು ಮತ್ತೆ ಬರಲಾರವು ಎಂಬುದು ನನ್ನ ಒಂದು ಆಶಯ ಅಷ್ಟೇ ಏಕೆಂದರೆ ಮಣ್ಣಲ್ಲೇ ಆಡುತ್ತಿದ್ದ ಒಂದು ಘಟನೆಗಳಾಗಬಹುದು ಅದೇ ರೀತಿ ನಾವು ಕಿತ್ತಾಡುತ್ತಿದ್ದ ದೃಶ್ಯಗಳಾಗಬಹುದು ನಾಟಕಗಳಾಗಬಹುದು ಒಂದು ಸಂಗೀತದ ಒಂದು ಸ್ಪರ್ಧೆ ಆಗಬಹುದು ಈ ರೀತಿ ಆಟೋಟ ಪಾಠೋಟಗಳಲ್ಲಿ ನಾವು ಆಡಿದ ಬಾಲ್ಯದ ನೆನಪುಗಳು ಇಂದಿಗೂ ಸಹ ಮೆಚ್ಚಿನ ಸಂಗತಿ ಎಂದು ಹೇಳಬಹುದು ಅದೇ ರೀತಿ ನಾನು ನಗರದ ಒಂದು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಬಂದೆ ಕೋಲಾರ ಎಂಬ ನಗರಕ್ಕೆ ಬಂದೆ ಆ ಕೋಲಾರ ನಗರದಲ್ಲಿ ನಾನು ನನ್ನ ಸ್ನೇಹಿತರೊಂದಿಗೆ ನಚಿಕೇತ ನಿಲಯದಲ್ಲಿ ಎಂದು ನಾನು ಕಾಲೇಜ ಕಾಲೇಜು ರ ರಜಾ ಇದ್ದ ಸಮಯದಲ್ಲಿ ನಾನು ನಚಿಕೇತ ನಿಲಯದಲ್ಲಿ ವಾಲಿಬಾಲ್ ಅಥವಾ ಕ್ರಿಕೆಟನ್ನು ಆಡೋದು ಆಡುವ ಒಂದು ಸಮಯವು ಆ ಸ್ನೇಹಿತರೊಂದಿಗೆ ಕಳೆದ ಒಂದು ಸಂಗತಿ ತುಂಬ ಚೆನ್ನಾಗಿ ನನಗೆ ಒಂದು ಮೆಚ್ಚಿನ ಸಂಗತಿ ಎಂದು ಹೇಳಬಹುದು ಅದೇ ರೀತಿ ರಜಾ ಸಮಯದಲ್ಲಿ ಸಿನಿಮಾಗೆ ಹೋಗಿ ಹೋಗದ ಹೋದ ನೆನಪುಗಳು ಸಹ ಅದು ನನ್ನ ಬಾಳಿನಲ್ಲಿ ನನ್ನ ಒಂದು ಮನದಲ್ಲಿ ಮಿಡಿದು ಹೋಗಿರೋ ಒಂದು ಅತೀ ಹೆಚ್ಚಿನ ಒಂದು ಮೆಚ್ಚಿನ ಸಂಗತಿ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಅದೇ ರೀತಿ ನಾನು ಪೋಸ್ಟ್ ಆಫೀಸ್ ಜಾಬ್ ಆದಾಗ ಗೌರ್ಮೆಂಟ್ ಜಾಬನ್ನು ಪಡೆದಾಗ ಅಲ್ಲಿನ ಒಂದು ಊರು ಇದು ಏನೆಂದರೆ ಚಿಂತಾಮಣಿ ಬಳಿಯ ಹಾನೂರು ಎಂಬ ಗ್ರಾಮ ಹಾನೂರು ಎಂಬ ಒಂದು ಅಂಚೆ ಗ್ರಾಮ ಪಂಚಾಯಿತಿ ಎಲ್ಲವೂ ಅದೇ ಇತ್ತು ಅಲ್ಲಿನ ಒಂದು ವಾತಾವರಣ ನನಗೆ ತುಂಬನೇ ಹಿಡಿಸಿತ್ತು ಏಕೆಂದರೆ ನಾನು ಹೊಸ ಜಾಗ ನನಗೆ ಏನು ಗೊತ್ತಿರಲಿಲ್ಲ ಆದರೂ ಸಹ ನಾನು ಆ ಜಾಗದಲ್ಲಿ ಹೋಗಿ ಒಂದು ರೀ ಒಂದು ವರ್ಷ ಒಂಬತ್ತು ತಿಂಗಳ ಕಾಲ ಅಲ್ಲಿಯೇ ನಾನು ಉಳಿದುಕೊಂಡಿದ್ದು ಒಬ್ಬನೇ ಒಂಟಿಯಾಗಿ ಒಂದು ಮನೆಯಲ್ಲಿ ವಾಸಮಾಡುತ್ತಿದ್ದು ನನಗೆ ತುಂಬ ಎಲ್ಲಿಲ್ಲದ ಒಂದು ಆ ವಾತಾವರಣ ಆಗಬಹುದು ಆ ಪಕ್ಷಿಗಳ ಒಂದು ಸದ್ದಾಗಬಹುದು ಅಲ್ಲಿನ ಒಂದು ನೈಸರ್ಗಿಕ ನೈಸರ್ಗಿಕ ಬೆಟ್ಟಗಳಾಗಬಹುದು ಈ ರೀತಿಯ ಅನೇಕ ರೀತಿಯ ನನಗೆ ಅಚ್ಚುಮೆಚ್ಚಿನ ಒಂದು ವಾತಾವರಣವನ್ನು ಕಂಡುಕೋ ಕಂಡುಕೊಳ್ಳಲು ಇಷ್ಟಪಡುತ್ತಾ ಅಲ್ಲಿನ ಅಲ್ಲಿನ ಸ್ನೇಹಿತರು ಸಹ ನನಗೆ ತುಂಬ ನನಗೆ ಅನುಕೂಲವಾಗುವಂತಹ ಸ್ನೇಹಿತರು ನನಗೆ ಅಲ್ಲಿ ಸಿಕ್ಕಿದ್ದು ನನಗೆ ತುಂಬ ಪುಣ್ಯ ಅಂತ ಹೇಳಬಹುದು ಅದೇ ರೀತಿ ಅಲ್ಲಿ ನಮಗೆ ಮನೆಯನ್ನು ನೀಡಿದ್ದ ಓನರ್ ಮುನಿ ಶಾಮಪ್ಪ ಎಂಬ ಓನರ್ ಇದ್ದರು ಅವರು ಸಹ ನನ್ನನ್ನು ಪ್ರೀತಿಯಿಂದ ಅವರ ಮನೆಯ ಮಗನ ಹಾಗೆ ನೋಡಿಕೊಳ್ಳುತ್ತಿದ್ದರು ನಾನು ಸಹ ಅವರಿಗೆ ಮನೆ ಮಗನ ಹಾಗೆ ಎಲ್ಲ ಕೆಲಸಗಳಲ್ಲೂ ಮನೆಯ ಎಲ್ಲ ಆಟೋಟ ಪಾಠೋಟಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾನು ಒಬ್ಬನಾಗಿ ಅವರಲ್ಲಿ ಬೆರೆತು ಹೋಗಿದಿದ್ದು ಸಹ ನನಗೆ ಮೆಚ್ಚಿನ ಸಂಗತಿ ಅಂತ ಹೇಳಲು ಇಷ್ಟಪಡುತ್ತೇನೆ ಓಕೆ ಥ್ಯಾಂಕ್ ಯು